ಹಲೋ ಹಲೋ ಹಾಂ ನಮಸ್ತೆ ನಮಸ್ತೆ ನಮಸ್ತೆ ಹೇಳಿ ಹಾಂ ಹೌದು ಹೌದು ಹೇಳಿ ಹೇಳಿ ಹಾಂ ಹೇಳಿ ಹೇಳಿ ಡಾಕ್ಟ್ರ್ ಮೇಘ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಆಗ್ತಿಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಬಂದ್ಬಿಡಿ ಈಗ ಸ್ವಲ್ಪ ಖಾಲಿನೇ ಇದೆ ಈಗ ಫ್ರೀನೇ ಇದೆ ನೀವು ಬಂದ್ಬಿಟ್ರೆ ಇನ್ಸ್ಟೆಂಟಾಗಿ ಮಾಡಿಸಿ ರಿಪೋರ್ಟ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ಬಹುದು ಅಂದ್ರೆ ಮೋಸ್ಟ್ಲಿ ಯಾಕಂತ ಅಂದ್ರೆ ಈಗ ನಿಮಗೆ ಯಾವ ಟ್ರೀಟ್ಮೆಂಟು ಸೆಟ್ ಆಗಿರ್ಕಿಲ್ಲ ಮೋಸ್ಟ್ಲಿ ಅದು ಸ್ವೇಲಿಂಗು ಆ ಥರನಾದ್ರೂ ಸಮಸ್ಯೆ ಮೋಸ್ಟ್ಲಿ ಫ್ರಾಕ್ಚರ್ ಆಗಿರ್ಬೋದು ಏರ್ಲೈನ್ ಫ್ರಾಕ್ಚರ್ ಆ ಥರ ಏನಾದರೂ ಆಗಿರ್ಬೋದು ಅದಕ್ಕೆ ಅಷ್ಟು ಇದೆಲ್ಲ ಸ್ವೇಲಿಂಗ್ ಏನಾದರೂ ಇದೆಯಾ ನಿಮ್ಮದು ಕೈದು ಸ್ವೇಲ್ಲಿಂಗ್ ಇತ್ತಂದ್ರೆ ಹ್ಞೂ ಹಾಂ

ಗೊತ್ತಿಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಪರವಾಗಿಲ್ಲ ನೋಡ್ಬಿಡೋಣ ಅದು ಸ್ಕ್ಯಾನ್ನಲ್ಲಿ ಗೊತ್ತು ಆಗಿದ್ಬಿಡುತ್ತೆ ಏನಾದರೂ ಇತ್ತಂದ್ರೆ ಸರಿ ಇಲ್ಲ ಅಂದ್ರೆ ನೋಡುವಾ ಏನಾಗುತ್ತೆ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇಲ್ಲ ಇಲ್ಲ ರೆಡೀಷನ್ ಅಷ್ಟು ಹಾರ್ಮ್ಫುಲ್ ಇರೋಂಗಿಲ್ಲ ಅಷ್ಟು ಹಾರ್ಮ್ಫುಲ್ ರೆಡೀಷನ್ ಇರಲ್ಲ ಮತ್ತೆ ನಾವು ಕಂಟಿನ್ಯೂಸ್ ಎಕ್ಸಪೋಷನ್ ಮಾಡಿದರೆ ಮಾಡ್ತೀವಿ ಹ್ಞೂ ಇಲ್ಲ ಇಲ್ಲ ಇಲ್ಲ ಇಲ್ಲ ಅದು ಇಲ್ಲ ಇಲ್ಲ ಇಲ್ಲ ಇಲ್ಲ ಅದೆಲ್ಲ ಅಂಡರ್ ಇದರಲ್ಲೇ ಮಾಡ್ತೀವಿ ಅದೇನಿಲ್ಲ ಅಷ್ಟು ಕಂಟಿನ್ಯೂಸ್ ಎಕ್ಷಪೊಸೆರ್ ಮಾಡಿದರೆ ಮಾತ್ರ ಇಷ್ಟು ರಿಪಿಟೇಡ್ಲಿ ಅಲ್ಲ ಇಷ್ಟು ತೊಂದರೆ ಇಲ್ಲ ಹ್ಞೂ

ಹಾಂ ರಿಪೋರ್ಟ್ ಬೇಗ ಕೊಡ್ತೀವಿ ಹಾಂ ವಿತಿನ್ ಒನ್ ಅವರಲ್ಲಿ ನಿಮಗೆ ರಿಪೋರ್ಟ್ ಸಿಗ್ತದೆ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡ್ಬೋದು ಬನ್ನಿ ಬನ್ನಿ ಆಯಿತು ಆಗುತ್ತೆ ಬನ್ನಿ ಬಂದ್ಬಿಡಿ ಬಂದ್ಬಿಡಿ ಸರಿ ಓಕೆ ತ್ಯಾಂಕ್ ಯು ಹ್ಞೂ ನಮಸ್ತೆ